ಐದು ಸಾವಿರ ಏಳು ನೂರ ಹನ್ನೊಂದು ಮೂರು ಸಾವಿರ ಒಂದು ನೂರ ಹದಿನೈದು ಒಂದು ಸಾವಿರ ಐದು ನೂರು ಐವತ್ತೊಂದು ಏಳು ಸಾವಿರ ಏಳು ನೂರ ಎಪ್ಪತ್ತೇಳು ಮೂರು ಸಾವಿರ ಐದು ನೂರ ಹದಿನೈದು